ಹಾಡುಗಳನ್ನು ಕೇಳುವುದು ನಿಮಗೆ ಇಷ್ಟವೇ ಹೌದು ನೀವು ಯಾವ ಬಗೆಯ ಸಂಗೀತವನ್ನು ಕೇಳಲು ಇಚ್ಛಿಸುತ್ತೀರಿ ನಿಮ್ಮ ನೆಚ್ಚಿನ ಹಾಡುಗಾರರು ಯಾರು ಸ್ಥಳೀಯ ಸಂಗೀತದ ಬಗ್ಗೆ ನಿಮಗೆ ಇನ್ನೂ ಇನ್ನಷ್ಟು ಹೇಳುವಿರಾ ನಮಗೆ ಇನ್ನಷ್ಟು ಹೇಳುವಿರಾ ಅಂತ ಪ್ರಶ್ನೆಯಿದೆ ಹಾ ಹಾಡುಗಳನ್ನ ಕೇಳುವುದು ನನಗೆ ಬಹಳವೇ ಇಷ್ಟ ನಾನು ಒಬ್ಬ ಮ್ಯೂಸಿಕ್ ಟೀಚರ್ ಸಂಗೀತಗಾರ್ತಿ ವೇದಿಕೆಗಳಲ್ಲಿ ಹಾಡ್ತಾ ಇರ್ತೇನೆ ಹಾಗಾಗಿ ಸುಗಮ ಸಂಗೀತ ರಂಗ ಗೀತೆಗಳು ಚಿತ್ರಗೀತೆಗಳು ಮತ್ತು ಶಾಸ್ತ್ರೀಯ ಸಂಗೀತ ಎಲ್ಲ ಥರದ ಸಂಗೀತವನ್ನು ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಪ್ರತಿಯೊಂದು ಸಂಗೀತಕ್ಕೂ ಅಂದರೆ ಶಾಸ್ತ್ರೀಯ ಮತ್ತು ರಂಗ ಗೀತೆ ಪ್ರತಿಯೊಂದು ವಿಧಗಳಿಗೂ ಅದರದೇ ಆದಂತಹ ಸೊಬಗು ಇದ್ದೇ ಇರುತ್ತೆ ಅದಕ್ಕೆ ಹೋಲಿಕೆಗಳು ಇರಬಹುದು ಸಂಗೀತ ಅಂದಾಗ ರಾಗದ್ದು ಯ ಹೋಲಿಕೆಗಳು ಇರಬಹುದು ಆದರೆ ಅದರ್ದು ಸೊಗಡೇ ಬೇರೆ ಇರುತ್ತೆ ಅದಕ್ಕೆ ಬಳಸುವಂಥ ವಾಯ್ಸ್ ಆಗಲಿ ಈಗ ನಾವು ಕ್ಲಾಸಿಕಲ್ಗೆ ಶಾಸ್ತ್ರೀಯ ಸಂಗೀತಕ್ಕೆ ಬಳಸುವಂಥ ವಾಯ್ಸನ್ನು ಒಂದು ಇದು ಚಿತ್ರಗೀತೆಗೆ ಬಳಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೌದು ಅದಕ್ಕೆ ಸ್ಮೂತ್ ವಾಯ್ಸಾಗಿ ಇರಬೇಕಾಗತ್ತೆ ಶಾಸ್ತ್ರೀಯಕ್ಕೆ ಅದರದೇ ಆದ ವಾಯ್ಸ್ ಅಂದರೆ ಬೇಸ್ ವಾಯ್ಸು ಅದೆಲ್ಲ ಇದ್ದರೆ ಚಂದ ಅದಕ್ಕೆ ನಾನು ಎಲ್ಲ ಥರದ ಸಂಗೀತವನ್ನು ಕೇಳ್ತೇನೆ ಅದರಲ್ಲಿ ನನಗೆ ಬಹಳ ಇಷ್ಟವಾದಂಥದ್ದು ಶಾಸ್ತ್ರೀಯ ಸಂಗೀತ ಮತ್ತು ಭಾವಗೀತೆಗಳು ಈ ಶಾಸ್ತ್ರೀಯ ಸಂಗೀತದಲ್ಲಿ ನನಗೆ ತ್ಯಾಗರಾಜರ ಕೃತಿಗಳು ಭಾಳನೆ ಇಷ್ಟಾಗುತ್ತೆ ಯಾಕಂದ್ರೆ ನಾನು ರಾಮ ಅಂತಂದರೆ ರಾಮಭಕ್ತಳು ಸೊ ರಾಮನ ಹಾಡುಗಳು ಭಾಳನೆ ಇಷ್ಟ ಆಗುತ್ತೆ ನನಗೆ ತ್ಯಾಗರಾಜರ ಗೀತೆಗಳು ಆಮೇಲೆ ರಚಿಸಿರುವಂಥ ಗೀತೆಗಳು ಆಮೇಲೆ ನನಗೆ ಸಿಂಗರ್ಸ್ ಅಂತ ಬಂದಾಗ ನನಗೆ ಕ್ಲಾಸಿಕಲ್ಲಲ್ಲಿ ಇತ್ತೀಚೆಗೆ ಅಂದರೆ ವಿಜಯ್ ಪ್ರಕಾಶ್ ಸರ್ ಅವ್ರು ಹಾಡುವಂಥದ್ದು ಆಮೇಲೆ ಏಸುದಾಸವರ ಗೀತೆಗಳು ಅವರ ಧ್ವನಿ ಅಂತೂ ತುಂಬ ಇಷ್ಟಾಗುತ್ತೆ ನನಗೆ ಬೇಸ್ ವಾಯ್ಸ್ ಅವ್ರದ್ದು ಅದೇ ಥರ ಚಿತ್ರ ಮೇಡಮ್ ಅವ್ರದ್ದು ಇದೆಲ್ಲ ಭಾಳ ಇಷ್ಟಾಗುತ್ತೆ ನನಗೆ ಆ ಸಿಂಗರ್ಸ್ದೆಲ್ಲ ಶ್ರೇಯಾ ಘೋಶಾಲ್ ರಾಜೇಶ್ ಕೃಷ್ಣನ್ ಸೋನು ನಿಗಮ್ ಇವ್ರ್ದೆಲ್ಲ ತುಂಬ ಇಷ್ಟಾಗುತ್ತೆ ಕ್ಲಾಸಿಕಲಂತ ಬಂದಾಗ ನನಗೆ ನನ್ನ ಫ್ರೆಂಡಿದ್ದಾಳೆ ಒಬ್ಬಳು ಜ್ಯೋತಿ ಅಂತ ಸೊ ಅವರ ವಾಯ್ಸ್ ಬಹಳ ಇಷ್ಟಾಗುತ್ತೆ ಗಂಗೂಬಾಯಿ ಹಾನಗಲ್ ಅವ್ರದ್ದು ಈ ಥರ ಸಹಜ ಕೇಳ್ತಾಯಿರ್ತೀವಿ ಎಲ್ಲಾರ್ದು ಸಂಗೀತಕ್ಕೆ ಅದರದೇ ಆದ ಸ ಒಂದು ಮಾಯಾ ಶಕ್ತಿ ಇರುತ್ತೆ ಸೊ ಅದು ಎಷ್ಟು ಕೇಳ್ತಿವೋ ಅಷ್ಟು ನಮ್ಮನ್ನು ನಾವು ಮರೆಯೋ ಮರ್ತು ಹೋಗ್ತೇವೆ ಆ ಶಕ್ತಿ ಸಂಗೀತಕ್ಕಿದೆ ನಾವೆಷ್ಟೇ ಬೇಸರದಲ್ಲಿದ್ರೂ ಆ ಬೇಸರವನ್ನ ಕಳೆಯೋದೇ ನಮ್ಮ ಸಂಗೀತ ನಾವೇ ಹಾಡ್ಕೊಳ್ಳಲೂಬಹುದು ಅಥವಾ ಹಾಡನ್ನು ಕೇಳಲೂಬಹುದು ಈ ಥರ ಇರುತ್ತೆ ಸೊ ಅದನ್ನು ನಾವು ಕೇಳಿದಾಗ ಅದನ್ನ ಅದರಲ್ಲಿ ಮೈ ಮರೆತು ಹೋಗ್ತೇವೆ ನಮ್ಮ ಬೇಸರವನ್ನೆಲ್ಲ ಕಳ್ಕೋತೇವೆ ಅದೇ ಥರ ಭಾವಗೀತೆಗಳು ಭಾವಗೀತೆಗಳೂ ಅದರಲ್ಲಿ ಅದ ಹೆಸರೇ ಹೇಳೋ ಆ ಥರ ಭಾವಗೀತೆಯಂತಂದರೆ ಭಾವ ತುಂಬಿ ತುಳಕ್ತಾಯಿರತ್ತೆ ಅದರಲ್ಲಿ ಸೊ ಆ ಭಾವಗೀತೆಗಳು ಕೇಳಿದಾಗ ಮೈಮನಸ್ಸು ನಿಜಾವಾಗ್ಲೂ ಬಹಳನೆ ಹಗುರಾಗುತ್ತೆ ಅದನ್ನು ಹಾಡ್ತಾ ಇದ್ದರೆ ಮಾತ್ರ ಭಾವ ತುಂಬಿ ಹಾಡಿದ್ರೆನೆ ಅದ್ರದ್ದು ಚಂದ ಭಾವಗೀತೆಗಳು ಮತ್ತು ರಂಗಗೀತೆಗಳು ಈ ರಂಗಗೀತೆಗಳಿಗೆಲ್ಲ ಒಂಥರ ಧ್ವನಿ ಗಡ್ಸು ಧ್ವನಿ ಅಥವಾ ಒಂದು ಫಾಸ್ಟ್ ಟೆಂಪೋ ಇದೆಲ್ಲನೂ ಬಹಳ ಅಟ್ರ್ಯಾಕ್ಟಿವ್ ಆಗಿರುತ್ತೆ ಅದರಲ್ಲಿ ನಿಜವಾಗ್ಲೂ ಅದನ್ನ ತುಂಬ ಎಂಜಾಯ್ ಮಾಡ್ತೀವಿ ನಾವು ನಂತರ ಸ್ಥಳೀಯ ಸಂಗೀತದ ಬಗ್ಗೆ ನಮಗೆ ಇನ್ನಷ್ಟು ಹೇಳುವಿರಾ ಅಂತ ಇರೋದು ಅಂದರೆ ಸ್ಥಳೀಯ ಅಂತಂದರೆ ನಮ್ಮ ನಾಡಿನ ಅಂದರೆ ಬಳ್ಳಾರಿ ಸೊ ಇಲ್ಲಿ ನಾವು ಶಾಸ್ತ್ರೀಯ ಸಂಗೀತನೂ ನೋಡ್ತೀವಿ ಭಾವಗೀತೆ ಸುಗಮಸಂಗೀತವನ್ನೂ ನೋಡ್ತೇವೆ ಸುಮಾರಾಗಿ ಶಾಸ್ತ್ರೀಯ ಅಂದ್ರೆ ಎರಡೂ ವಿಧದ ಗೀತೆಗಳನ್ನ ಹಾಡ್ತಾರೆ ಇಲ್ಲಿ ಕರ್ನಾಟಿಕ್ ಶಾಸ್ತ್ರೀಯ ಸಂಗೀತ ಹಾಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಸೊ ಬ ಸುಗಮಸಂಗೀತ ತುಂಬಾ ನಡೀತಾಯಿದೆ ಈಗ ಇಲ್ಲಿ ವಿವಿಧ ಕಲಾವಿದರಿದ್ದಾರೆ ಹಿರಿಯ ಕಲಾವಿದರು ಸೊ ಅವರಂತೂ ನಿಜವಾಗ್ಲೂ ನಮಗೆ ತುಂಬ ಇನ್ಫ್ಲುಯೆನ್ಸ್ ಮಾಡ್ತಾರೆ ಅವರು ಅವರ ಗೀತೆಗಳನ್ನ ಕೇಳ್ತಾ ಕೇಳ್ತಾನೇ ಬೆಳ್ದಿದ್ದೀವಿ ಇಲ್ಲಿ ಸೊ ಬಹಳ ಚಂದ ಸಂಗೀತ ಅಂದರೆ ನಿಜವಾಗ್ಲೂ ಎಲ್ಲರನ್ನು ಅದು ಮಂತ್ರಮುಗ್ದರನ್ನಾಗಿ ಮಾಡಿಸುವಂಥದ್ದೇ ನಮ್ಮ ಸಂಗೀತ